ಚಾಲಕನ ನಡವಳಿಕೆ ಯಾವ ರೀತಿ ಇರುತ್ತೆ ಒಂದು ಇದು ಅಂತಂತ ಹೇಳಬೇಕು ಅಂದೆ

ಪಿಚ್ಚರ್ಸ್ ಬಗ್ಗೆ ಬಗ್ಗೆ ಆಗಿರ್ಬೋದು ನನಗೆ ಅಷ್ಟೊಂದು ಇನ್ಫಾರ್ಮೇಶನ್ಸ್ ಇರಲಿಲ್ಲ ಅಲ್ಲೊಬ್ಬ ನಾನು ಟ್ಯಾಕ್ಸಿ ಡೈವರ್ನ ಟ್ಯಾಕ್ಸಿ ಡೈವರ್ನ ಕಂಡೆಕ್ಟ್ ಮಾಡಿ ಅವನಲ್ಲಿ ಅವನಿಗೆ ನನಗೆ ಯಾವ ರೀತಿಯಾದಂತಹ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದೆ ಅವರು ನನಗೆ ತುಂಬನೇ ಚೆನ್ನಾಗಿ ಸಹಾಯ ಮಾಡಿದ್ರು ಅವರ ವಿನಯ ಆಗಿರ್ಬೋದು ಅವರು ಮಾತಾಡಿಸೋ ರೀತಿ ಆಗಿರ್ಬೋದು ಅವರು ಕೊಡೋವಂಥ ಜನರ ಪ್ರೀತಿ ತುಂಬನೇ ಚೆನ್ನಾಗಿತ್ತು ಈವಾಗ ಯಾರಾದರೂ ನಾವು ಗೊತ್ತಿಲ್ಲದ ಪ್ಲೇಸ್ಗೆ ಹೋದಾಗ ಅಲ್ಲಿ ಅಲ್ಲಿನ ರೀ ಅಲ್ಲಿನ ರೀತಿ ಯಾವ ರೀತಿ ಇರುತ್ತೆ ಅಲ್ಲಿನ ಆ ಸ್ಥಳಗಳ ಬಗ್ಗೆ ಆಗಿರ್ಬೋದು ಅಲ್ಲಿನ ಚಿತ್ರೀಕರಣಗಳ ಬಗ್ಗೆ ಆಗಿರ್ಬೋದು ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು ಅದರ ಬಗ್ಗೆ ಎಲ್ಲ ನಮಗೆ ತುಂಬಾ ಪಾಸಿಟಿವ್ನೆಸ್ ಆಗಿ ಹೇಳ್ತಾಹೋದರು ಮತ್ತೆ ಅಲ್ಲಿರುವ ಅಲ್ಲಿ ಯಾವ್ಯಾವ ರೀತಿ ಅಲ್ಲದಂತೆಲ್ಲ ನಡೆದಿತ್ತು ಹಿಂದಿನ ಕಾಲ್ದಾಗೆ ಅನ್ನೋದನ್ನೆಲ್ಲ ಹೇಳ್ತಾಹೋದರು ಇದು ಚಾಲಕನ ನ ವರ್ತನೆ ಹೇಗಿರಬೇಕು ಅಂತಂತಂದರೆ ಅವನು ಯಾರಾದರೂ ಈವಾಗ ಹೊಸ ವ್ಯಕ್ತಿ ನೋಡಿದ್ರೆ ಆ ಆ ಪ್ಲೇಸ್ ಬಗ್ಗೆ ಎಲ್ಲ ಎಲ್ಲ ಇನ್ಫಾರ್ಮೇಶನು ಕೊಡೊ ರೀತಿ ಇರಬೇಕು ಅದು ಬಿಟ್ಬಿಟ್ಟು ಇವರು ಯಾರೊ ಬಂದರು ಇವರಿಗೆಲ್ಲ ಏನು ಇನ್ಫಾರ್ಮೇಶನ್ ಕೊಡೋದು ಆ ಥರ ಎಲ್ಲ ಇರಬಾರ್ದು ಅದುನು ಒಬ್ಬ ಒನ್ ಒಬ್ಬ ವ್ಯಕ್ತಿಗೆ ಒಂದು ಸ್ಥಳಕ್ಕೆ ಹೋಗಬೇಕು ಅಂತಂದರೆ ಅವ್ನು ಫಸ್ಟು ಚಾಲಕನಾಗಿರೋನು ಅವನು ಎಲ್ಲದರ ಬಗ್ಗೆಯೂ ತಿಳ್ಕೊಂಡಿರ್ಬೇಕು ಮತ್ತೆ ಅದನ್ನು ಯಾವ ರೀತಿ ಅವರಿಗೆ ಇನ್ಫಾರ್ಮೇಶನ್ ತಿಳಿಸಬೇಕು ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನು ಸಹ ಅವನ್ಗೆ ಗೊತ್ತಿರಬೇಕು ಮತ್ತೆ ರಸ್ತೆಗಳು ಅಷ್ಟೇ ಚೆನ್ನಾಗಿರುವಂಥ ಜಾಗ್ದಲ್ಲಿ ಕರ್ಕೊಂಡು ಹೋದರೆ ಅವನಿಗೂ ಸಮೇತ ತುಂಬ ಇದಾಗುತ್ತೆ ಅವನು ಯಾವ ರೀತಿ ಆದಂತಹ ಅವನಲ್ಲಿ ಫೇಸಲಿರುವ ಸ್ಮೈಲ್ನೆಸ್ ಆಗಿರ್ಬೋದು ಅವನು ನಡ್ಕೊಳ್ಳೋ ರೀತಿ ಮೇಲೆ ನಿಂತಿರುತ್ತೆ ಅದರ ಮೇಲೆ ನಿಂತು ಅದರ ಮೇಲೆ ನಿಂತ್ಕೊಂಡು ಅದರ ಮೇಲೆ ನಿಂತಿರುತ್ತೆ ಅವನು ಮಾತಾಡೋಂಥ ರೀತಿಯಲ್ಲೇ ನಾವೆಲ್ಲನೂ ಕಂಡ್ಕೋತಾ ಹೋಗ್ಬೋದು ಕಂಡ್ಕೋತಾ ಹೋಗ್ಬೋದು ಅವ್ನ ವರ್ತನೆ ಯಾವ ರೀತಿ ಅವ್ನ ಇರು ಅವ್ನ ವರ್ತನೆ ಯಾವ ರೀತಿ ಇರುತ್ತೆ ಅದರ ಮೇಲೆ ಜನರು ಸಮೆ ಜನರು ಅಷ್ಟೆ ಅವ್ನ ಜನ್ರು ಅಷ್ಟೇ ಅವ್ನಿಗೆ ಹೊಂದ್ಕೋತಾ ಹೋಗ್ತಾರೆ ಅವ್ನ ವರ್ತನೆ ಸರಿಯಿಲ್ಲ ಅಂತಂದರೆ ಜನ್ರು ಸಹ ಯಾರು ಅವ್ನ ಬಗ್ಗೆ ಜಾಸ್ತಿ ಆಸಕ್ತಿಯನ್ನು ತೋರಿಸಲ್ಲ ಈವಾಗ ಏನಾದರೂ ಚಿತ್ರದುರ್ಗಕ್ಕೆ ಹೋಗಿದ್ದೆ ಅವನು ಅಲ್ಲಿರೊ ಪ್ಲೇಸ್ ಬಗ್ಗೆ ಏನೋ ಗೊತ್ತಿಲ್ಲ ಆಗಿನ ಕಾಲದಲ್ಲಿ ನಡೆದಂಥ ಯುದ್ಧ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ತುಂಬನೇ ತುಂಬ ವಿಷಯಗಳನ್ನು ಹೇಳಿದ್ರೂ ಅಲ್ಲಿನ ಚಿತ್ರೀಕರಣಗಳು ಅಷ್ಟೇ ತುಂಬನೇ ಸೊಗಸಾಗಿದ್ದಂಥವು ಚಿತ್ರೀಕರಣಗಳಿದ್ವು ಮತ್ತೆ ಕೋಟೆ ಚಿತ್ರದುರ್ಗದ ಕೋಟೆ ಆಗಿರ್ಬೋದು ಅದ್ರ ಬಗ್ಗೆಯೂ ಸಹ ತುಂಬಾನೇ ಇನ್ಫಾರ್ಮೇಶನ್ಸ್ನ ಹೇಳಿದ್ರು ಮತ್ತೆ ಅಲ್ಲಿ ಆ ಪಿಚ್ಚರ್ಸ್ಗಳ ಬಗ್ಗೆ ನಮಗೂ ಅಷ್ಟೇ ತುಂಬ ಪಿಚ್ಚರ್ಸ್ನ ಹೇಳಿಕೊಟ್ರು ಇನ್ನೂ ಅಲ್ಲೇ ಅಕ್ಕಪಕ್ಕ ಇದ್ದಂತಹ ಸ್ಥಳಗಳ ಬಗ್ಗೆಯೂ ಅಷ್ಟೇ ಒಳ್ಳೆಯ ಇನ್ಫಾರ್ಮೇಶನ್ನ ಕೊಡ್ತಾಹೋದ್ರು ಇದು ಚಾಲಕನ ನಡವಳಿಕೆ ಆಗಿದೆ ನಡವಳಿಕೆ ಆಗಿರುತ್ತೆ ಅವನು ತೋರಿಸುವಂತಹ ಲ್ಯಾಂಗ್ವೇಜ್ ಮತ್ತೆ ಅವನಿಗೆ ಲ್ಯಾಂಗ್ವೇಜು ಗೊತ್ತಿರಬೇಕು ನಮ್ಮ ಭಾಷೆ ಅವನ್ಗೊತ್ತಲ್ಲ ಅಂದರೆ ಅವನ್ಗೆ ಬರಲ್ಲ ನಾವು ಏನಾದ್ರೂ ತಿಳ್ಕೊಳೋಕೆ ಆಗಲ್ಲ ನಾವು ಯಾವ ರೀತಿ ಆದಂತಹ ಭಾಷೆಯಲ್ಲಿ ಮಾತಾಡ್ತೀವೊ ಅವನಿಗೂ ಅದೇ ಭಾಷೆ ಬರಬೇಕು ಮತ್ತೆ ಆ ಭಾಷೆ ಅಲ್ಲಿಯೂ ಎಲ್ಲ ಇನ್ಫಾರ್ಮೇಶನು ತಿಳ್ಕೊಂಡಿರಬೇಕು ಅದೇ ರೀತಿ ಜನ್ರಿಗೆ ಯಾವ ರೀತಿ ಸಂಭಾಷಣೆ ಮಾಡಬೇಕು ಅಂದು ಸಹ ತಿಳಿದಿರ್ಬೇಕು ಮತ್ತೆ ರಸ್ತೆ ಇವಾಗ ಚಾಲಕ ಕರ್ಕೊಂಡು ಹೋಗ್ಬೇಕಾದ್ರು ಅಷ್ಟೇ ರಸ್ತೆ ಚೆನ್ನಾಗಿರುವಂಥ ರೋಡಲ್ಲಿ ಕರ್ಕೊಂಡು ಹೊಗ್ಬೇಕು ಯಾವುದೇ ರೀತಿಯಂಥ ಗುಂಡಿ ಗುದ್ರೆ ಇರುವಂಥ ಜಾಗ್ದಲ್ಲಿ ಕರ್ಕೊಂಡು ಹೋಗಬಾರ್ದು ಮತ್ತೆ ಎಚ್ಚರಿಕೆಯಿಂದ ವಾಹನನ ನಡೆಸಬೇಕು ಆಕ್ಸೆಂಟ್ ಆಗೋದಾಗಿರ್ಬೋದು ಆ ಥರದ್ದೆಲ್ಲ ಜಾ ಕಡಿಮೆ ಮಾಡಬೇಕು ಅಂತ ಹೇಳ್ಬೋದು ಇನ್ನೂ ಕಡಿಮೆ ಮಾಡ್ ಕಡ್ಮೆ ಮಾಡೋದು ತುಂಬಾ ಒಳ್ಳೇದು ಅಕಸ್ಮಾತ್ ಏನಾದ್ರೂ ಎಮಿಸೆಟ್ಟಿಂಗ್ಸ್ ಮಾಡ್ಸಿ ಡ್ರಿಂಕ್ಸ್ ಮಾಡೋದಾಗಿರ್ಬೋದು ಸೋಕ್ ಸ್ಮೋಕ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡಿಸಿ ವಾಹನಗಳನ್ನು ಚಾಲನೆ ಮಾಡಿ ಮಾಡ್ಬಾರ್ದು ಅದು ಹೆಚ್ಚು ಅಪಾಯಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾವ ರೀತಿ ಹೇಳಬೇಕು ಅಂತಂದರೆ ಮತ್ತೆ ಅವನು ಸರಿಯಾದ ಟೈಮ್ಗೆ ಸರಿಯಾದ ಪ್ಲೇಸ್ಗೆ ಕರ್ಕೊಂಡೋಗ್ಬಿಡಬೇಕು ನಾವು ಒಂದು ಪ್ಲೇಸ್ ಹೇಳ್ತೇವೆ ಅವನು ಒಂದು ಪ್ಲೇಸ್ ತೊಗೊಂಡೋಗಿ ಬಿಡೋದು ಆ ರೀತಿಯೆಲ್ಲ ಇರಬಾರ್ದು ನಾವು ಹೇಳಿದಂಥ ಪ್ಲೇಸ್ಗೆ ಸರಿಯಾದ ಟೈಮ್ ಕರ್ಕೊಂಡೋಗ್ಬಿಟ್ರೆ ನಮಗೂ ಸಮೇತ ಅಲ್ಲಿರುವಂಥ ಪ್ಲೇಸ್ಗಳು ನೋಡೋಕ್ಕಾಗಿರ್ಬೋದು ಮತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೋಳೋಕೆ ಆಗಿರ್ಬೋದು ತುಂಬನೇ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಇದು ಒಬ್ಬ ಚಾಲಕನ ನಡವಳಿಕೆ ಕುರಿತು ಉತ್ತಮ ಪ್ರತಿಕ್ರಿಯೆ ಅಂತ ಹೇಳ್ಬೋದು ಅವನು ಯಾವ ರೀತಿ ನಡ್ಕೋತಾನೊ ಅದ್ರ ಮೇಲೆ ನಾವು ಉತ್ತಮ ಅಲ್ವೋ ಹೌದೋ ಅಂತ ಹೇಳ್ಬೋದು ಮತ್ತೆ ಆ ಪ್ಲೇಸ್ಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಮೇಲೆ ಅವನಿಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ಅದನ್ನ ಕೊಟ್ಬಿಟ್ಟು ಮಾಡ್ಬೇಕು ಮತ್ತೆ ಇವಾಗೇನಾದ್ರೂ ಕೇಳಿದ್ರೆ ಇಷ್ಟು ಅಮೌಂಟ್ ಅಂತ ಒಂದೇ ಸಲ ದುಬಾರಿ ಅಮೌಂಟ್ ಹೇಳ್ಬಿಟ್ಟು ಚ ಯಾರಾದ್ರೂ ಬರೊವ್ರನ್ನ ಬರದೇ ಇರೋ ರೀತಿ ಮಾಡ್ಕೋಬಾರ್ದು ಕಡಿಮೆ ಅಮೌಂಟಲ್ಲಿ ಹೇಳಿ ಕ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಅಂತ ಹೇಳ್ತೀವಿ ದಿಸ್ ಆರ್ ಆಲ್ ದ ಚಾಲಕನಿಗೆ ಇರಬೇಕಾದಂತಹ ನಡವಳಿಕೆಗಳು